ನಮ್ಮ ಮನೆಯ ಸಮೀಪ ಯಾವುದೇ ಕಲಾ ಸಾಮಾಗ್ರಿಗಳ ಅಂಗಡಿ ಇಲ್ಲ ಆದರೆ ನಾನು ಎಲ್ಲಾದರು ಕಲಾ ಸಾಮಗ್ರಿಗಳ ಅಂಗಡಿ ಕಾಣಿಸಿದರೆ ಬಹಳ ಇಷ್ಟಪಟ್ಟು ಖರೀದಿಸುವ ಒಂದು ವಸ್ತು ಅಂದರೆ ಅದು ಮಣ್ಣಿನಿಂದ ಮಾಡಿರುವ ಮಡಿಕೆಗಳಾಗಿರ್ಬೋದು ಅಥವಾ ಗಿಡ ನೆಡುವ ಮಣ್ಣಿನಿಂದ ಮಾಡಿರುವ ಪಾಟ್ಗಳು ಇರ್ಬೋದು ಇದನ್ನ ನಾನು ಬಹಳ ಇಷ್ಟಪಟ್ಟು ಖರೀದಿಸ್ತೀನಿ ಏನು ಏನಕ್ಕಂದ್ರೆ ಅದು ಬಹಳ ಉಪಯೋಗಕರವಾಗಿರುತ್ತದೆ ಆಮೇಲೆ ನೋಡ್ಕೊ ನೋಡಲು ಸಹ ಬಹಳ ತುಂಬ ಚೆನ್ನಾಗಿಯೇ ಇರುತ್ತದೆ ಅಂತ ನಾನದನ್ನ ಖರೀದಿಸ್ತೇನೆ